ನಮ್ಮೂರಲ್ಲೇ ಒಂದು ಗೌರ್ಮೆಂಟ್ ಶಾಲೆ ಇದೆ ತುಂಬ ಚೆನ್ನಾಗಿದೆ ಮಕ್ಕಳು ಒಂದೊಳ್ಳೆ ವಿದ್ಯಾಭ್ಯಾಸ ಕಲಿಯೋಕ್ಕೆ ಒಂದೊಳ್ಳೆ ಅಟ್ಮಾಸ್ಫಿಯರು ಇದೆ ಒಳ್ಳೆ ಮಕ್ಳಿಗೆ ಆಟಾಡ್ಲಿಕ್ಕೂ ಒಂದೊಳ್ಳೆ ಗ್ರೌಂಡ್ ಇದೆ ಟೀಚರ್ ಕೂಡ ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ ಮಕ್ಕಳು ಚೆನ್ನಾಗ್ ಕೂಡ ಓದ್ತಾರೆ ಹಾಗೆ ಮಕ್ಕಳು ಅಲ್ಲಿ ಓದೋ ಮಕ್ಕಳೆಲ್ಲ ಒಳ್ಳೆ ಒಳ್ಳೆ ಈಗ ದೊಡ್ಡವರಾಗಿ ಒಂದು ಒಳ್ಳೆಯ ಸ್ಟೇಜಲ್ಲಿದಾರೆ ಒಂದೊಳ್ಳೆಯ ಸ್ಟೇಟಸ್ ಸಿಕ್ಕಿದೆ ಅವರಿಗೆ ವಿದ್ಯಾರ್ಥಿಗಳು ಕೂಡ ಚೆನ್ನಾಗಿರ್ಬೇಕು ಚೆನ್ನಾಗ್ ಓದಬೇಕು ಪಾಠ ಹೇಳ್ಕೊಡೋ ಗುರುಗಳು ಕೂಡ ಒಂದೊಳ್ಳೆ ನಾಲೆಡ್ಜ್ ಇಟ್ಕೊಂಡು ಮಕ್ಕಳನ್ನ ಒಂದು ವಿದ್ಯಾಭ್ಯಾಸ ಕೊಡಬೇಕು ಹಾಗಿದ್ರೆ ಒಂದೊಳ್ಳೆಯ ಸ್ಕೂಲು ಒಂದೊಳ್ಳೆ ಪಾಠ ಒಂದೊಳ್ಳೆ ಟೀಚರು ಎಲ್ಲದು ಸಿಗುತ್ತೆ ಮಕ್ಕಳು ಒಂದೊಳ್ಳೆ ಅಭಿವೃದ್ದಿಯಾಗ್ಲಿಕ್ಕೆ ಒಂದು ಒಳ್ಳೆ ಬೆಳವಣಿಗೆ ಒಂದು ಪೌಂಡೇಶನ್ ಸಿಗುತ್ತೆ ಮಕ್ಕಳು ಒಂದೊಳ್ಳೆಯ ಸ್ಟೇಜ್ ಸ್ಟೇಜು ಒಂದು ಸ್ಟೇಟಸ್ಸು ಸಿಗಲಿಕ್ಕೆ ಒಂದೊಳ್ಳೆ ಸ್ಕೂಲ್ ಟೀಚರು ಸ್ಕೂಲು ಅದು ಮುಖ್ಯವಾಗಿರತ್ತೆ ಇನ್ನು ಕೆಟ್ಟ ಸಂಗತಿಗಳಂದರೆ ಅಲ್ಲೇ ಪಕ್ಕದಲ್ಲಿರೋ ಮತ್ತೊಂದು ಪಕ್ಕ ಅಂದರೆ ಒಂದು ಮತ್ತೊಂದು ಏರಿಯಾದಲ್ಲೇ ಒಂದಿರೋ ಸ್ಕೂಲು ಸ್ಕೂಲ್ ಚೆನ್ನಾಗಿಲ್ಲ ಒಳ್ಳೆ ಅಟ್ಮಾಸ್ಫಿಯರು ಇಲ್ಲ ಚೆನ್ನಾಗ್ ಪಾಠ ಮಾಡೋಲ್ಲ ಅದಕ್ಕೆ ಮಕ್ಕಳು ಕೂಡ ಹಾಗೆ ಇರ್ತಾರೆ ಸ್ಕೂಲ್ ಹತ್ರಾ ಈ ಸಿಗರೇಟ್ ಅಂಗಡಿ ಗುಟ್ಕಾ ಅಂಗಡಿ ಆ ಥರ ಎಲ್ಲ ಇರಬಾರ್ದು ಅದರಿಂದ ಮಕ್ಕಳು ಮೇಲೆ ತುಂಬ ಕೆಟ್ಟ ಪರಿಣಾಮ ಬೀರುತ್ತೆ ಮಕ್ಕಳು ಹಾಳಾಗಲು ಅದೊಂದು ಕೆಟ್ಟ ಅಟ್ಮಾಸ್ಫಿಯರೇ ಆಗಿರುತ್ತೆ ಅದರಿಂದ ಸ್ಕೂಲ್ ಅಕ್ಕಪಕ್ಕ ಎಲ್ಲ ಈ ಥರ ಸಿಗರೇಟ್ ಅಂಗಡಿ ಗುಟ್ಕಾ ಅಂಗಡಿ ಅ ಥರ ಎಲ್ಲ ಇರಬಾರ್ದು ಒಂದೊಳ್ಳೆಯ ಜಾಗ ಇರಬೇಕು